ಸರ್ ಡಾಕ್ಟ್ರಾ ಸರ್ ತಮ್ಮ ಹೆಸರು ಸರ್ ವಾಸು ಅಂತನ ಸರ್ ನಮ್ಮದು ಬೇರೆ ಕಡೆಯೆಲ್ಲ ಒಂದು ಸ್ವಲ್ಪ ಬ್ಯಾಕ್ ಪೈನ್ ಭಾಳ ಬೆನ್ನು ನೋವು ಇತ್ತು ಬೇರೆ ಕಡೆಯೆಲ್ಲ ಭಾಳ ತೋರ್ಸಿ ಬಿಟ್ಟಿದ್ದೀನಿ ಮ ಏನು ಇದು ಮಾಡಿದರು ವಾಸಿ ಆಗ್ತಿಲ್ಲ ಭಾಳ ಇದಾಗಿದೆ ನಿಮ್ಮ ಕಡೆ ಚೆನ್ನಾಗಿ ಇದು ಮಾಡ್ತಿವಿ ಅಂದರು ಹೌದಾ ಸರ್ ಈಗ

ನಾವು ನಿಮ್ಮದು ಕ್ಲಿನಿಕ್ ಯಾವಾಗ ಇರತ್ತೆ ಸರ್

ಸಂಜೆ ನಾಲ್ಕರಿಂದ ಎಂಟಾ ಒಂದು ಐದು ಗಂಟೆ ಹಂಗೆ ಬಂದರೆ ಸಿಗ್ತೀರ ಸರ್ ನಿಮ್ದು ಈಗ ಮೆಡಿಸನ್ದು ಫೀಸು ಎಲ್ಲ ಎಷ್ಟು ಆಗತ್ತೆ ಅಲ್ಲ ನಮ್ಗೆ ಈಗ ಒಂದು ಅಮೌಂಟ್ ಅರೆಂಜ್ ಮಾಡ್ಕ್ಯಂಬರ್ಬೇಕಲ್ಲ ಸರ್ ಮೆಡಿಸನ್ದು ನಿಮ್ದು ಫೀಸು ಎಲ್ಲ ಹೇಳಿ

ನಿಮ್ದು ಈಗ ಕ್ಲಿನಿಕ್ ಎಲ್ಲಿ ಬರತ್ತೆ ಸರ್ ಅಡ್ರಸ್ಸು ನಿಮ್ಮದು ಕ್ಲಿನಿಕ್ ಅಡ್ರಸ್ ಎಲ್ಲಿ ಸರ್ ಹಾಂ ಹಾಂ ಹಾಂ

ಹೌದಾ ಸರಿ ಆಯ್ತು ಬರ್ತೀವಿ ಸರ್